ಹಲೋ ಹಾಂ ಹಲೋ ನಾನು ಶೈಲಮ್ಮ ಅಂತ ಮಾತಾಡ್ತಿರೋದು ನಾನು ನಿಮ್ಮ ಮಗ ರಾಹುಲ್ ಇದ್ದಾನಲ್ಲ ಹಾಂ ಅವರ ಸ್ಕೂಲಿನ ಪ್ರಿನ್ಸಿಪಲ್ ಮಾತಾಡ್ತಾ ಇದ್ದೀನಿ ನೀವು ಅವರ ತಂದೆ ಅವರು ಮಾತಾಡ್ತಿರೋದಾ ಹಾಂ ಸರ್ ನೋಡಿ ಅವನು ಕ್ಲಾಸಲ್ಲಿ ತುಂಬ ಗಲಾಟೆ ಮಾಡ್ತಾನೆ ನಾನು ಸ್ವಲ್ಪ ಕಂಪ್ಲೆಂಟ್ ಹೇಳಬೇಕು ಅಂತ ನಿಮಗೆ ಕರೆ ಮಾಡಿದ್ದೀನಿ ನಾನು ಹಾಂ ನಮ್ಮ ಟೀಚರ್ಸೆಲ್ಲ ಕಂಪ್ಲೆಂಟ್ ಮಾಡಿದ್ದಾರೆ ನನಗೆ ಎಷ್ಟೊಂದು ಹೋಮ್ವರ್ಕ್ಸ್ ಎಲ್ಲ ಅವನು ಮಾಡಿಕೊಂಡು ಬರಲ್ವಂತೆ ಕ್ಲಾಸಲ್ಲಿ ಡಿಸಿಪ್ಲೀನ್ ಆಗಿ ಇರಲ್ಲ ಮತ್ತು ಕ್ಲಾಸಲ್ಲೆಲ್ಲ ಗಲಾಟೆ ಮಾಡ್ತಾನೆ ಮತ್ತು ಬೇರೆ ಮಕ್ಕಳ ಜೊತೆ ಮತ್ತು ಪುಸ್ತಕಗಳನ್ನೆಲ್ಲ ನೀಟಾಗಿ ಇಟ್ಟುಕೊಂಡು ಬರಲ್ಲ ಕ್ಲಾಸಲ್ಲೆಲ್ಲ ಬೇರೆ ಅವರದ್ದು ಪುಸ್ತಕ ಎಲ್ಲ ಹರದಾಕ್ತಾನೆ ಈ ಥರ ಎಲ್ಲ ಕಂಪ್ಲೆಂಟ್ ಇದೆ ಅವನ ಮೇಲೆ ನಾನು ಅವನಿಗೆ ಹೇಳಿ ಕೂಡ ಕಳ್ಸಿದ್ದೆ ಅವನ ಡೈರಿಯಲ್ಲಿ ಕೂಡ ಬರೆದು ಕಳ್ಸಿದೀನಿ ನಾನು ಪೇರೆಂಟ್ಸ್ ಬರಬೇಕು ಸ್ಕೂಲಿಗೆ ಅಂತ ನೀವು ನೋಡಿಲ್ವಾ ಅದು ಹಾಂ ಸರ್ ಅವನಿಗೂ ಹೇಳಿ ಹಾಂ ಅವನಿಗೆ ಸ್ಕೂಲಲ್ಲಿ ಹಾಂ ಡಿಸಿಪ್ಲೀನ್ ಆಗಿರಕ್ಕೆ ಹೇಳಿ ಸ್ಕೂಲಲ್ಲಿ ಸ್ವಲ್ಪ ಅವನಿಗೆ ಶಿಸ್ತಿನಿಂದ ನಡ್ಕೋಬೇಕು ಅಂತ ಹೇಳಿಕೊಡಿ ನಾನು ಕೂಡ ಹೇಳಿದೆ ಅವನಿಗೆ ಅವನು ತಿದ್ಕೊಳ್ಳೋ ಥರ ಕಾಣಿಸಲಿಲ್ಲ ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದೀನಿ ಅವನಿಗೆ ಹೇಳಿ ಕಳಿಸಿ ಸ್ವಲ್ಪ ಶಿಸ್ತಾಗಿರು ಸ್ಕೂಲಲ್ಲಿ ಪ್ರಿನ್ಸಿಪಲ್ ಹೇಳಿದ್ದನ್ನೆಲ್ಲ ಕೇಳು ಟೀಚರ್ಸ್ ಹೇಳಿದ್ದನ್ನು ಕೇಳು ಚೆನ್ನಾಗಿ ಓದು ಮಾರ್ಕ್ಸ್ ಕೂಡ ಕಡಿಮೆ ಇದೆ ಅವನದು ಈ ಸಲ ಟೆಸ್ಟಲ್ಲಿ ಸ್ವಲ್ಪ ಓದಿಕೊಡಿ ಅವನಿಗೆ ಮನೆ ಮತ್ತು ಹೋಮ್ವರ್ಕ್ ಎಲ್ಲ ಮಾಡಿಸಿ ದಿನ ಅವನಿಗೆ ಡೈರಿಯಲ್ಲೆಲ್ಲ ಬರೆದು ಕಳಿಸ್ತಾರಲ್ಲ ಟೀಚರ್ಸ್ ಅದನ್ನೆಲ್ಲ ನೀಟಾಗಿ ಹೋಮ್ವರ್ಕ್ ಮಾಡಿ ಕಳಿಸಿ ಅವನಿಗೆ ಹೋಮ್ವರ್ಕ್ಸ್ ಎಲ್ಲ ಬರ್ಕೊಂಡು ಬರ್ತಾ ಇಲ್ಲ ಅವನು ಮಾಡಿಕೊಂಡು ಬರ್ತಾ ಇಲ್ಲ ಮತ್ತೆ ಒಂದೊಂದು ಸಲ ಕ್ಲಾಸಿಗೆ ಅಟೆಂಡ್ ಆಗಲ್ವಂತೆ ಅವನು ಆಚೆ ಇರ್ತಾನೆ ಆಟ ಆಡ್ತಾ ಇರ್ತಾನೆ ಕ್ಲಾಸಿಗೆ ಬರಲ್ಲ ಅಂತ ಎಲ್ಲ ಕಂಪ್ಲೆಂಟ್ಸ್ ಇದೆ ಹಾಂ ಅವನಿಗೆ ಹೇಳಿ ಸ್ವಲ್ಪ

ಹಾಂ ಸರಿ ಸರ್ ಹೇಳಿ ಕಳಿಸಿ ಸರಿ ಬಾಯ್